ಹೌದು ನೀವ್ಯಾರು ಹೌ ಓ ಓಕೆ ಹಾಂ ಹೇಳಿ ದೀಪ್ತಿ ಓ ನಾನಿವಾಗ ಕ್ಲಿನಿಕಲ್ಲಿ ಇಲ್ಲ ಅಂದರೆ ನನ್ಗೊಂದು ಪೇಶೆಂಟ್ ಪಾರ್ಟಿ ನೋಡಕ್ಕೆ ಹೋಗೊಕ್ಕೆ ಇತ್ತು ಸೊ ನಾನು ಹೊರಗಡೆ ಇದ್ದೀನಿ ಏನು ಹೇಳಿ ಯಾವ ಫುಡ್ ತಿಂದಿರಿ ದೀಪ್ತಿ ನೀವು ಓ ಏನು ದೀಪ್ತಿ ನೀವು ಫಾಸ್ಟ್ ಫುಡ್ ತಿಂದಿದ್ದಾ ನಿಮ್ಗೆ ಗೊತ್ತಿಲ್ಲವಾ ಅಷ್ಟು ಅದೆಲ್ಲ ಜಂಕ್ ಫುಡ್ ತಿನ್ನಬಾರ್ದು ಅಂತ ಅದೆಲ್ಲ ಗೊತ್ತಿಲ್ಲವಾ ನಿಮಗೆ ಹೊಟ್ಟೆಗೆಲ್ಲ ಆಗೋಲ್ಲ ಅಂತ ನಿಮ್ಗೆ ಆಗ್ತ ಓ ಹಾಗೆ ನೋಡಿ ನಿಮಗೆ ಆಸೆ ಆಗಿ ಈಗ ಏನು ಪ್ರಾಬ್ಲಮ್ ಆಯಿತು ನೋಡಿ ಹೊಟ್ಟೆನೋವು ಬಂತಲ್ಲವಾ ಹಾಂ ಓಕೆ ಓಕೆ ದೀಪ್ ಹಾಂ ನಾಳೆ ಇರ್ತಿನಿ ನಾನು ನಾಳೆ ಟೆನ್ ಥರ್ಟಿಗೆ ಇರ್ತೀನಿ ಒಂದು ಕೆಲಸ ಮಾಡಿ ನೀವು ಅಂದರೆ ಈಗ ಹೊಟ್ಟೆನೋವಲ್ವ ಸದ್ಯಕ್ಕೆ ನೀವು ಒಂದು ಮನೆ ಮದ್ದು ಮಾಡಿ ಅಂದರೆ ಒಂದು ಜೀರಿಗೆ ಕಷಾಯ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಕುಡಿಯಿರಿ ನೋಡುವ ಮತ್ತು ನಿಮಗೆ ಏನಾದರು ಪ್ರಾಬ್ಲೆಮಾದರೆ ನನ್ಗೆ ಕಾಲ್ ಮಾಡಿ ನಾನು ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ ಕ್ಲಿನಿಕಿಗೆ ಮೆಡಿಕಲ್ಗೆ ಆಯಿತಾ ಓ ಶ್ಯೋರ್ ಶ್ಯೋರ್ ಬಾ ಬನ್ನಿ ಬನ್ನಿ ದೀಪ್ತಿ ಆಂ ಓಕೆ ನಿಮಗೆ ಇದು ಕಷಾಯ ಕುಡಿಯಿರಿ ನೋಡಿ ಕಡಿಮೆ ಆಗದಿದ್ದರೆ ಮತ್ತೆ ನನ್ಗೆ ಕಾಲ್ ಮಾಡಿ ನಾನು ಮೆಡಿಕಲ್ಗೆ ಚೀಟಿ ಬರೆದು ಕೊಡ್ತೇನೆ ಸೊ ಆ ಟ್ಯಾಬ್ಲೆಟನ್ನು ತಂದು ತಿನ್ನಿ ಓಕೆ ದೀಪ್ತಿ ಓಕೆ ದೀಪ್ತಿ ಓಕೆ ಬಾಯ್ ಬಾಯ್ ಬಾಯ್ ಹಾಂ ಹೇಳಿ ಹೇಳಿ ಹಾಂ ಹೇಳಿ ಹೇಳಿ

ಹಾಂ ಶ್ಯೋರ್ ನಾನಿರ್ತಿನಿ ನಾಳೆ ನಾಳೆ ಅಂದರೆ ಒಂದು ಹತ್ತು ಗಂಟೆಗೆ ಬಂದುಬಿಡಿ ಆಯಿತಾ ಕ್ಲಿನಿಕ್ ಹಾಂ ಹೌದೌದು ಫೋನ್ ಮಾಡಿ ಬನ್ನಿ ಯಾಕೆಂದರೆ ಹೇಳೋಕ್ಕಾಗೋದಿಲ್ಲಲ್ಲ ಫೋನ್ ಮಾಡಿ ಬನ್ನಿ ನೀವು ಆಯಿತಾ ಓಕೆ ದೀಪ್ ಓಕೆ ಶ್ಯೋರ್ ಶ್ಯೋರ್ ಓಕೆ ದೀಪ್ತಿ ಓಕೆ ಓಕೆ ಬಾಯ್ ಹಾಂ ಬಾಯ್